ನಾನು ಆನ್ಲೈನಲ್ಲಿ ಒಂದಿವಸ ಫೋನ್ನ ಪರ್ಚೇಸ್ ಮಾಡಿದೆ ಅಂದರೆ ಇವಾಗ ಅದನ್ನು ರಿವ್ಯೂ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದಕ್ಕೆ ರಿವ್ಯೂ ಬಂದು ಫೋರ್ ಪಾಯಿಂಟ್ ಫೈ ಕೊಟ್ಟಿದ್ದರು ಆಮೇಲೆ ಅದ್ರ ಬೆಲೆ ನೋಡಿದೆ ಬೆಲೆ ಕೂಡ ತುಂಬ ಚೆ ಕಡಿಮೆ ಇತ್ತು ಒಂದು ಫೋನ್ದು ಏನೇನು ಫ್ಯೂಚರ್ಸು ಅಂತಾರಲ್ಲ ಅದರದ್ದು ಫ್ಯೂಚರ್ಸು ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ಯೂಚರ್ಸು ಅದು ಸ್ಟೋರೇಜ್ ಆಗಲಿ ಅದು ಕಲ್ಲರ್ ಆಗಲಿ ಕ್ಯಾಮ್ರೊ ಕ್ಲಾರಿಟಿ ಆಗಲಿ ಮತ್ತೆ ಸ್ಟೋರೇಜ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು ಮತ್ತೆ ಅದು ಬ್ಯಾಕ್ ಬ್ಯಾಟ್ರಿ ಚಾಜ್ ಆಗೋದಾಗಲಿ ಒಂದು ಚಾಜಿಂಗ್ ಪವರಾಗಲಿ ಮತ್ತೆ ಜಾಸ್ತಿ ಹೊತ್ತು ವರ್ಕ್ ಆಗೋದಾಗಲಿ ಮತ್ತೆ ಸೌಂಡಾಗಲಿ ಅದರದ್ದು ತುಂಬ ತುಂಬ ಚೆನ್ನಾಗಿತ್ತು ಅಂತ ನಾನು ನೋಡಿ ತಗೊಂಡೆ ನೋಡಿದೆಂದರೆ ನಾನು ಬರೀ ರಿವ್ಯೂ ಫೋನಲ್ಲಿ ರಿವ್ಯೂ ನೋಡಿದೆ ಸರಿ ಇದರಲ್ಲೆಲ್ಲ ಇಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಫೋನ್ನ ಆರ್ಡ್ರು ಮಾಡಿದೆ ಆಮೇಲೆ ಆರ್ಡ್ರು ಮಾಡಿದ್ದಾದ್ಮೇಲೆ ಫೋನ್ ಬಂತು ಫೋನ್ ಬಂತಲ್ಲ ಅಂತ ಅವರು ಚ ಸ ತಂದ್ಕೊಟ್ಟವರು ಫೋನ್ನ ಚಕ್ ಮಾಡಿ ಅಲ್ಲೇ ನಮ್ಮ ಎದುರುಗಡೆನೇ ಚೆಕ್ ಮಾಡ್ಬಿಟ್ಟು ಕೊಡ್ತಾರೆ ಸರಿ ಚೆಕ್ ಮಾಡ್ಬಿಟ್ಟು ಕೊಟ್ರಲ್ಲ ಅಂತ ನಾನು ಚೆಕ್ ಮಾಡಿದ್ದಾದ್ಮೇಲೆ ಎಲ್ಲ ವರ್ಕ್ ಆಗ್ತಾಯಿದೆಯಲ್ಲ ಅಂತ ಎತ್ಕೊಂಡ್ಬಂದು ಮನೆಗೆ ಸಿಮ್ ಹಾಕಿದೆ ಏನಪ್ಪ ಸಿಮ್ ಹಾಕ್ತಾಯಿದ್ದೀನಿ ಫೋನೇ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಫುಲ್ಲು ಸ್ಲೋ ಆಗಿಬಿಟ್ಟಿದೆ ಫೋನು ಯಾಕೆ ಹಿಂಗೆ ಸ್ಲೋ ಆಗ್ತಾಯಿದೆ ಫೋನು ಅಂದರೆ ನನ್ನದು ಗೂಗಲ್ ಪೇ ಆಗಲಿ ಫೋನ್ ಪೇ ಆಗಲಿ ಏನಾದರೂ ಓಪನ್ ಮಾಡ್ಬೇಕೆಂದ್ರೆ ಎರಡೇ ಎರಡು ನಿಮಿಷ ತಗೊಳುತ್ತೆ ಒಂದು ಒಂದು ಯಾರಿಗಾದ್ರೂ ಕಾಲ್ ಮಾಡ್ಬೇಕೆಂದ್ರೆ ಯಾರಿಗಾದ್ರೂ ಫೋನ್ ಮಾಡ್ಬೇಕೆಂದರೆ ತೆಗಿಬೇಕೆಂದ್ರೆ ಎರಡು ನಿಮಿಷ ಒಂದು ಅಜ್ಜೆಂಟಾಗಿ ಕಾಲ್ ಮಾಡೋಕ್ಕಾಗ್ತಾಯಿರ್ಲಿಲ್ಲ ಆಮೇಲೆ ಸ್ಪೇಸ್ ಇರಲಿಲ್ಲ ಅದರಲ್ಲಿ ಕ್ಯಾಮ್ರೊ ಕ್ಲಾಲಿಟಿ ಇರ್ಲಿಲ್ಲ ಫೋನಲ್ಲಿ ಏನ್ಮಾಡೋದು ಈ ಥರ ಫೋನ್ ತಗೊಂಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಆಮೇಲೆ ಬೇರೆ ಕಡೆ ನನ್ನ ತಮ್ಮ ಹತ್ತಿರ ಚೆಕ್ ಮಾಡ್ಸಿದೆ ಏನಾಗಿದೆ ಈ ಫೋನ್ ಅಂದರೆ ಈ ಫೋನ್ ಚೆನ್ನಾಗಿಲ್ಲ ಅಕ್ಕ ಇದು ಫಸ್ಟ್ ಹ್ಯಾಂಡಲ್ ಫೋನಲ್ಲ ಸೆಕೆಂಡ್ ಹ್ಯಾಂಡಲ್ ಫೋನು ಅಂತಂದ ನನಗೆ ಗಾಬರಿಯಾಯ್ತು ಅಲ್ನೋಡಿದೆ ಫರ್ಸ್ಟ್ ಪೀಸ್ ಅಂತ ಹಾಕಿದ್ದಾರಲ್ಲಪ್ಪ ಅಂದರೆ ಈ ಥರ ಎಲ್ಲ ಮೋಸ ಮಾಡ್ತಾಯಿದ್ದಾರಕ್ಕ ಅಂತ ಅವಾಗ ಹೇಳ್ತಾಯಿದ್ದಾನೆ ಫೋನ್ನ ನನಗೆ ಜಾಸ್ತಿ ಅಂದರೆ ಜಾಸ್ತಿ ಗಾಬರಿಯಾಯ್ತು ಇದೆಲ್ಲ ಸೆಕೆಂಡ್ಲ್ ಹ್ಯಾಂಡ್ಲ್ ಫೋನ್ ತಗೊಂಡ್ಬಂದು ನಿಮಗೆ ಫರ್ಸ್ಟ್ ಹ್ಯಾಂಡ್ಲ್ ಅಂತ ಮಾರ್ತಾಯಿದ್ದಾರಕ್ಕ ಹಿಂಗೆಲ್ಲ ಮೋಸ ಮಾಡ್ತಾಯಿದ್ದಾರೆ ಆ ಥರ ಎಲ್ಲ ಫೋನ್ನ ತಗೋಬಾರದಕ್ಕ ನೋಡಿ ತಗೋಬೇಕು ಅಂತೆಲ್ಲ ಇದು ಮಾಡಿದ ತುಂಬ ನನಗೆ ಬೇಜಾರಾಯಿತು ಅಂದರೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಇದರಷ್ಟು ವರ್ಸ್ಟು ಇನ್ನೊಂದಿಲ್ಲ ಮೊಬೈಲ್ನ ಮೊಬೈಲ್ ಅಂದರೆ ನಾವು ಎದುರುಗಡೆ ಹೋಗಬೇಕು ನೋಡಬೇಕು ಯಾರಾದ್ರೂ ಗೊತ್ತಿರೋರನ್ನ ಕರ್ಕೊಂಡೋಗ್ಬೇಕು ತಗೋಬೇಕು ಅದು ಬಿಟ್ಟು ನಮಗೆ ಇಷ್ಟ ಬಂದಂಗೆ ಫೋನಲ್ಲಿ ಎಲ್ಲ ತಗೋಳೋಕೆ ಹೋದ್ರೆ ಇದೇ ಥರ ಆಗುತ್ತೆ ಏಕೆಂದ್ರೆ ಅದ್ರದ್ದು ಕ್ಯಾಮ್ರ ಕ್ಲಾರಿಟಿನೇ ಇರಲಿಲ್ಲ ಅದರ ಮೇಲೆ ಏನೋ ಒಂಥರ ಬರ್ತಾಯಿತ್ತು ಫೋನೇ ಚೆನ್ನಾಗಿರ್ಲಿಲ್ಲ ಬ್ರೈಟ್ನೆಸ್ ಇರ್ಲಿಲ್ಲ ಒಂದು ಅದರದ್ದು ಯಾಕೋ ನನಗೆ ಅದನ್ನು ಮತ್ತೆ ಎಕ್ಸ್ಚೇಂಜ್ ಆಫರೂ ಇರಲಿಲ್ಲ ಅದರಲ್ಲಿ ನಾನು ಎಕ್ಚುಲಿ ಎಕ್ಸ್ಚೇಂಜ್ ಆಫರ್ ಇದೆ ಅಂದ್ಕೊಂಡೆ ನೋಡಿದ್ರೆ ಎಕ್ಸ್ಚೇಂಜ್ ಆಫರೇ ಇಲ್ಲ ಎಕ್ಸ್ಚೇಂಜ್ ಆಫರ್ ಕ್ಯಾನ್ಸಲ್ ಮೇಡಂ ಅಂತ ಹೇಳ್ತಾರೆ ಯಾಕೆ ನನಗೆ ಎಕ್ಸ್ಚೇಂಜ್ ಆಫರ್ ಬೇಕೇ ಬೇಕು ಅಂದರೆ ಇಲ್ಲ ಮೇಡಂ ಎಕ್ಸ್ಚೇಂಜ್ ಆಫರ್ ಇಲ್ಲ ಈ ಟು ಡೇಸಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಬೇಕಾಯಿತು ತ್ರೀ ಡೇಸ್ ಆಗೋಗಿದೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಆವಾಗ ಹೇಳ್ತಾಯಿದ್ದಾರೆ ನಾನು ಸರಿ ಇನ್ನೇನು ಮಾಡೋದು ಅಂತ ಅದನ್ನೇ ಯೂಸ್ ಮಾಡಿದೆ ಇವಾಗ ನನಗೆ ಲಾಸ್ ಆಯಿತು ಥೂ ಅದರಷ್ಟು ಕೆಟ್ಟ ಪ್ರಾಡಕ್ಟ್ ಇನ್ಯಾವುದೂ ಇಲ್ಲ ಫೋನ್ ಹಾನ್ಲೈನಲ್ಲಿ ಪ್ರಾಡಕ್ಟ್ ತಗೊಳ್ಬಾರ್ದು ನಾವ್ಯಾವತ್ತೇ ಆಗಲಿ ಫೋನಷ್ಟು ಕೆಟ್ಟ ಪ್ರಾಡಕ್ಟ್ ಇನ್ನೊಂದಿಲ್ಲ ನಿಜವಾಗಲೂ ಏನಾದರೂ ತಗೋಬೇಕೆಂದ್ರೆ ನಾವು ಅಂಗಡಿಗೇ ಹೋಗಬೇಕು ಡೈರೆಕ್ಟಾಗಿ ನೋಡಬೇಕು ಕಣ್ಣಾರೆ ಕಣ್ಣಿಟ್ಟು ಅದೆಂಥದ್ದು ಅಂತ ನೋಡಿ ತಗೋಬೇಕಾಗುತ್ತೆ ಆದರೆ ಆನ್ಲೈನಲ್ಲಿ ಮಾತ್ರ ದಯವಿಟ್ಟು ಯಾರೂ ತಗೋಬೇಡಿ ನಾವು ಮೋಸ ಹೋಗ್ಬಿಡ್ತೀವಿ ಇಷ್ಟು ಮಾತ್ರ ಹೇಳಿದೆ ತ್ಯಾಂಕ್ ಯು